ಹಲೋ ಹಾಂ ಹೇಳಿ ಹೇಳ್ರೀ ಅಚ್ಚ ಅದೇ ನಾವು ಟ್ರಾವೆಲ್ ಎಜೇಂಟೆ ಇದ್ದೀವಿ ಬಟ್ ನಿಮ್ಮ ಪ್ಲಾನಿಂಗ ಏನು ಕೋಸ್ಟಲ್ ಏರಿಯಾ ಅದ ನಾ ಹಿಲ್ಸ್ ಸ್ಟೇಷನ್ ಅದ ನಾ ಮತ್ತು ಜೊತೆಗೆ ಮಕ್ಳು ಅದಾರ ಅಚ್ಚಾ ಅಡಾಲ್ಟಿ ಹಾಂ ಅಲ್ಲ ನೀವೂ ಚೂಸ್ ಮಾಡಿದ್ದು ಯಾವುದು ಅಂತ ನಾವು ತಿಳ್ಕೊಳ್ಬಹುದ ಹಿಲ್ಸ್ ಸ್ಟೇಷನ್ ಅಂತಂದ್ರೆ ಊಟಿ ಕೊಡೆಕನಾಲ್ ಲೈಕ್ ಇಲ್ಲ ಕೋಸ್ಟಲ್ ಅಂದ್ರೆ ಗೋವಾ ಅಲ್ಲ ನಿಮ್ಮ ಹಾಂ ಹಾಂ ಸೌತ್ ಇಂಡಿಯಾ ಅದ ಅಲ್ರಿ ದೇವಸ್ಥಾನಗಳು ಹಾಂ ಅಚ್ಚ ಅಚ್ಚಾ ಹಾಂ ಹಾಂ ಹಾಂ ನಾರ್ತ್ಕಾ ರೈಟ್ ರೈಟ್ ಅಲ್ಲ ನೀವು ಡೇಟ್ ಯಾವ್ದು ಏನಾದ್ರೂ ಫಿಕ್ಸ್ ಮಾಡ್ಕೊಂಡೀರ ಹೌದಾ ನಿಮ್ಮ ವೆಕೆ ನೀವೇನು ವರ್ಕಿಂಗಾ ಏನು ಹೌಸ್ ವೈಫ್ ವರ್ಕಿಂಗ್ ಅಂದಿರಿ ಸಮ್ಮರ್ ಹಾಲಿಡೇಸ್ ಬರ್ತಾವೆ ಅಲ್ರಿ ಮ್ಯಾಮ್ ಪ್ಲ್ಯಾನ್ ಮಾಡ್ಬಹುದ ಸಮ್ಮರ್ನಲ್ಲಿ ಮಾಡ್ಬಹುದಾ ಅಂದ್ರೆ ಕೇದಾರ ಬದರೀ ಹಾಂ ಅಯೋಧ್ಯೆನೂ ಆಗ್ತದೆ ಈಗ ನಮ್ಮದು ಎಲ್ಲ ಡಿಟೇಲ್ಸ್ ಅವ ಮ್ಯಾಡಮ್ ನಿಮ್ಮ ವಾಟ್ಸ್ಆ್ಯಪಿಗೆ ನಾನು ಡಿಟೇಲ್ಸ್ ಕಳಿಸ್ತೀನಿ ಅದರಲ್ಲಿ ನಾಲ್ಕು ಡೇಟ್ಸ್ ಇದ್ದಾವೆ ನೀವು ಚೂಸ್ ಮಾಡಿಕೊಂಡ್ರಿ ಅಂತಂದ್ರೆ ನಿಮ್ಗೇನೆ ಮತ್ತು ಇದು ಅದರದ್ದು ಎಕ್ಸ್ಪೆನ್ಡೀಚರ್ ಎಷ್ಟು ಆಗ್ತದೆ ಅದೇನು ಹೀಗೆ ಹೇಳಿ ಅಚ್ಚ ಅಚ್ಚ ಅಚ್ಚ ಈಗ ನೀವು ನಾರ್ ನಾರ್ತಕ್ಕೆ ನೀವು ಫಿಕ್ಸ್ ಮಾಡಿದ್ರಿ ಅಂದ್ಕೊಳ್ರಿ ನಾರ್ತ್ ನೀವು ಈಗ ಕೇದಾರ ಬದರೀ ಮತ್ತು ಕಾಶಿ ಅಯೋಧ್ಯೆ ವಾಪಸ್ಸು ಬರ್ತಾ ಡೆಲ್ಲಿಯೂ ಆಗ್ತದೆ ಆಗ್ರಾನು ಆಗ್ತದೆ ಪರ್ ಹೆಡ್ದ್ ತರ್ಟಿ ಫೈವ್ ತೌಸಂಡ್ ಅದೇ ನೋಡಿರಿ ಅಕೋಮ್ನೇಷನ್ ಬಂದು ನಿಮ್ದು ಸ್ಟೆಯಿಂಗ್ ಎಲ್ಲನೇ ಬಂತು ನಮ್ಮ ಕಡೆಯೇ ಹಾಂ ಎಲ್ಲ ಕಡೆಯೇ ನೀವು ಎಷ್ಟು ಜನ ಇದ್ದೀರಮ್ಮ ಹಾಂ ಟ್ರೈನ್ ಟ್ರೈನ್ ಟ್ರೈನೇ ಟ್ರೈನ್ ಏ ಸಿ ಹಾಂ ಏ ಸಿ ಹಾಂ ನೀವು ಸ್ವಲ್ಪ ಒನ್ ನಿಮ್ಮದೇ ಒಂದು ಗ್ರೂಪ್ ಆದ್ರೆ ನಮ್ಗೆ ಅಲ್ಲಿ ನಿಮ್ಗೆ ಓಡಾಡ್ಲಿಕ್ಕೆ ಮಾಡ್ಲಿಕ್ಕೆ ಫೋರ್ ವಿಲ್ಲರ್ ಎಲ್ಲ ಅರೇಂಜ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ನಿಮ್ಮ ಫ್ರೆಂಡ್ ಸರ್ಕಲ್ನಾಗ ಇನ್ನೊಂದು ಇಬ್ರು ಜನ ಅಥ್ವಾ ಇನ್ನೊಂದು ನಾಲ್ಕು ಜನ ಏನಾದ್ರು ಅದ್ರ ಸೆವೆನ್ ಸೀಟ್ ನಾವು ನಿಮಗೆ ವ್ ಪ್ರೊವೈಡ್ ಮಾಡ್ಬಹುದು ಹಾಂ ಓಕೆ ಹಾಂ ಯಾವುದಕ್ಕು ನಾವು ಅಂತು ಇದೇ ಫೀಲ್ಡ್ನಾಗ ಇದ್ದೀವಿ ಮ್ಯಾಮ್ ನೀವು ನಾ ನಿಮ್ದು ನಮ್ದು ಒಚರ್ಸ್ ಅವು ಎಲ್ಲ ಹಾಕ್ತೀನಿ ನಿಮ್ಗೆ ನೋಡ್ಕೊಳ್ಳಿ ರೀ ನಾನು ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ ರಿಮೈಂಡ್ ಮಾಡ್ತೀನಿ ಓಕೆನಾ ಗುಡ್ ನೈಟ್ ಮ್ಯಾಮ್